ಐದು ಗಂಟೆಗ್ ಹೋಗ್ತೀವಿ ಕಳೇಗೆ ಹೋಗ್ತೀವಿ ಹುಲ್ಲು ಅವೆಲ್ಲ ತೆಗಿತೀವಿ ಚಿಗುರು ತೆಗಿತೀವಿ ದಾಳಿಂಬೆ ಹಣ್ಣಿಂದು ದಾಳಿಂಬೆ ಹಣ್ಣೂ ಪಕ್ಷಿ ತಿಂತಾವೆ ಅಂತ ಕವರ್ ಹಾಕ್ತೀವಿ ಆಮೇಲೇ ತೆನೆ ತೆನೆ ಮುರಿತೀವಿ ಜೋಳದ್ ತೆನೆ ಕಡ್ಲೆ ಕಡ್ಲೆ ಕೀಳ್ತೀವಿ ಆಮೇಲೆ ಕಡ್ಲೆ ಕಿತ್ತು ಆಮೇಲೆ ಹರಿತೀವಿ ಅವ್ನ ಹರ್ದ್ ಬಿಟ್ಟು ಆಮೇಲೆ ಕಡ್ಲೆ ಕಿತ್ತಾದ್ ಮೇಲೆ ಇವು ಪಪ್ಪಾಯ ಪಪ್ಪಾಯ ಹರಿಯೋಕ್ ಹೋಗ್ತೀವಿ ಪಪ್ಪಾಯ ಕಳೆ ಕೀಳುತ್ತೀವಿ ನೀರು ಬಿಡ್ತೀವಿ ಉಪ್ಪು ಹಾಕ್ತೀವಿ ಅದಕ್ಕೆ ಗೊಬ್ಬರ ಹಾಕ್ತಿದ್ವಿ ಆಮೇಲೆ ಕಳೆ ಕಿತ್ತಾದ್ ಮೇಲೆ ನೆಲ ಗದ್ದೆಯಲ್ಲಿ ಕಳೆ ಕೀಳ್ತೀವಿ ಅದ್ರಲ್ಲಿ ಹುಲ್ಲು ಮೆಂತ್ಯ ಅದೆಲ್ಲ ತೆಗ್ದು ತೆಗಿತೀವಿ ಆಮೇಲೆ ಆಮೇಲೇ ದಾಳಿಂಬೆ ಗಿಡಕ್ಕೆ ಕಳೆ ತೆಗಿತೀವಿ ಅದ್ರಲ್ಲಿ ಉಪ್ಪು ಗೊಬ್ಬರ ಅದೆಲ್ಲ ಹಾಕಿ ಒಂದು ಕುಣಿ ಮಾಡ್ತೀವಿ ಕುಣಿ ಮಾಡಿದ್ರೆ ಅದ್ರಲ್ಲಿ ನೀರು ಬೀಳ್ತಾವೆ ನೀರು ಬೀಳಲ್ಲೇ ಹಾಕ್ತೀವಿ ಉಪ್ಪು ಗೊಬ್ಬರ ಎಲ್ಲ ಅದು ಹಾಕ್ಬುಟ್ಟು ಆಮೇಲೆ ಸೊಪ್ಪು ಅಂದರೆ ಸೊಪ್ಪು ಅವೆಲ್ಲ ಸೊಪ್ಪು ಕೀಳ್ತೀವಿ ಕಿತ್ತು ಅದು ಚೂಡ್ ಕಟ್ತೀವಿ ಹೋದಾಗ ಹೊರ್ಗಡೆಗ್ ಹೋದಾಗ ಕಳೆಯಕ್ಕೆ ಹೋದ್ರೆ ಇವಾಗ ಫ್ರೀ ಸುಸ್ತು ಆಗೋಲ್ಲ ಅಷ್ಟೊಂದು ನಮಗ್ ಫ್ರೀ ಆಗ್ತದೆ ಹೊರಗಡೆ ಹೋದ್ರೆ ಮನೇಲಿ ಇದ್ರೆ ಮನೇಲಿ ತುಂಬ ಇದಾಗಿ ಕಷ್ಟ ಆಗ್ತದೆ ಸುಸ್ತು ಆದಂಗೆ ಆಗುತ್ತೆ ಆಮೇಲೆ ಸಸಿ ಸಸಿಯ ಸಸಿ ಹೆಚ್ಚಾಕ್ ಹೋಗ್ತೀವಿ ಸಸಿ ಹಚ್ಚಾಕ್ ಹೋಗ್ತೀವಿ ಅದ್ರಲ್ಲೀ ಹಗೆ ಹಚ್ತೀವಿ ಹಗೆ ಹಚ್ಚಿದ್ ಮೇಲೇ ಸ್ವಲ್ಪ ನೋವು ಇರುತ್ತೆ ಆಮೇಲೇ ನೋವು ಕಮ್ಮಿ ಆಗ್ತದೆ ಒಂದು ಎರಡು ಮೂರು ಸಲ ಹೋದಾಗ ದಾಳಿಂಬೆ ಹಣ್ಣಿಗ್ ಚಿಗುರು ಬರ್ತದೆ ಅದು ಚಿಗುರು ತೆಗಿತೀವಿ ದೊಡ್ಡ ದೊಡ್ಡ ಚಿಗುರು ಸಣ್ಣ ಚಿಕ್ಕ ಚಿಗುರು ಇರ್ತದೆ ಕೆಂಪಗೆ ಅದನ್ನು ತೆಗಿತೀವಿ ಆಮೇಲೆ ಟಮಾಟಿ ಗಿಡದಲ್ಲೀ ಅದ್ರಲ್ಲಿ ಹುಲ್ಲು ತೆಗಿತೀವಿ ಇಷ್ಟೂ ಐದು ಗಂಟೆಗ್ ಹೋಗಿ ಎರಡು ಮೂರು ಗಂಟೆ ನಾಲ್ಕು ಗಂಟೆ ಆಗ್ತದೆ ಅಷ್ಟು ಟೈಮು ಟೈಮೂ ಕಾಲ ಕೆಲಸ ಮಾಡ್ತೀವಿ ಆಮೇಲೆ ಮತ್ತು ಮಷಿನ್ನಿಗ್ ಹಾಕಿಸ್ತೀವಿ ಮಷಿನ್ನಿಗ್ ಹಾಕ್ತೀವಿ ಜೋಳದ ತೆನೆ ಮುರ್ದಿರ್ತೀವಲ್ಲ ಅದನ್ನು ಮಷಿನ್ನಿಗ್ ಹಾಕ್ತೀವಿ ಕಡ್ಲೆ ಮಷಿನ್ನಿಗ್ ಹಾಕ್ತೀವಿ ಅದನ್ನ ಒಂದು ಪುಟ್ಟಿಯಲ್ ಹಾಕೊಂಬಿಟ್ಟೂ ಅಷ್ಟು ತುಂಬಿ ತುಂಬಿ ಕೊಡ್ತೀವಿ ಆಮೇಲೆ ನಡು ನೋವು ಬರುತ್ತೆ ಮೊಣ್ಕಾಲು ನೋವು ಬರುತ್ತೆ ಮೊಣ್ಕಾಲು ನೋವು ಬಂದ್ರೆ ನಾ ಅದು ಕಮ್ಮಿ ಆಗ್ಬಿಡ್ತದೆ ಒಂದು ಸಲ ಹೋದ್ಮೇಲ್ ಇನ್ನೊಂದು ಸಲ ನೋವು ಕಮ್ಮಿ ಆಗ್ಬಿಡ್ತದೆ ಮನೇಲೆ ಇದ್ರೆ ಕಮ್ಮಿ ಇನ್ನು ಜಾಸ್ತಿನೆ ಆಗ್ತದೆ ಅಂನ್ನೊಂಗೆ ಆಗ್ತದೆ ಬಿಸ್ಲಿಗೆ ಎಲ್ಲಾ ನಮ್ಮ ಮೈ ಯಾರಿಗೆ ಇದಾಗತ್ತೆ ಚೆನ್ನಾಗಾಗತ್ತೆ ಮತ್ತು ಪಪ್ಪಾಯ ಗಿಡ್ದಾಗೆ ಹೋದ್ರೆ ಹುಲ್ಲು ತೆಗಿತೀವಿ ಒಣಗಿದ್ದು ಎಲ್ಲ ಅಷ್ಟು ಗಿಡ ಒಣಗಿರುತ್ತಲ್ಲ ಅದು ಕ್ಲೀನ್ ಮಾಡ್ತೀವಿ ಹೂವು ಗಿಡ್ದಾಗೆ ಹೋದಾಗ ಹೂವಿನ್ ಗಿಡ್ದಾಗೆ ಕಳೆ ತೆಗಿತೀವಿ ಮೊಗ್ಗು ಇರೋದ್ನ ಬಿಡ್ತೀವಿ ಅರಳಿ ಇರತ್ತಲ್ಲ ರೋಜು ಅವನ್ನು ಕಟ್ ಮಾಡ್ತೀವಿ ಕಟ್ ಮಾಡಿ ಕವರಲ್ಲಿ ಹಾಕ್ತೀವಿ ಅದು ಆಮೇಲೆ ಅಂದರೆ ಸಪ್ಪೆ ಕಡಿತೀವಿ ಸಪ್ಪೆ ಕಡ್ದು ಅದಕ್ಕೆ ಮ್ಯಾ ಚೂರು ಹೊರೆ ಕಟ್ತೀವಿ ಕಟ್ಟಿ ಲೋಡ್ ಮಾಡ್ತೀವಿ ಆಮೇಲೇ ಸಪ್ಪೆ ಕಡ್ದು ಬಿಟ್ಟೂ ಅದು ಒಂದು ಗಾಡೀಲಿ ಲೋಡ್ ಮಾಡ್ತೀವಿ ಬಂಡಿಯಲ್ಲಿ ಮತ್ತು ಮೊಗ್ಗು ಕೀಳ್ತೀವಿ ಮೊಗ್ಗನ್ನ ಕಿತ್ಕೊಂಡು ಒಂದು ಕವರಲ್ಲಿ ಹಾಕ್ತೀವಿ ಕೆಜಿ ಗಟ್ಲೆ ಹಂಗ್ ಹರಿತೀವಿ ಗರ್ಕೆ ಹುಲ್ಲು ಅವೆಲ್ಲ ತೆಗಿತೀವಿ ಕ್ಲೀನ್ ಬ್ಯಾ ಎಲ್ಲ ಅಷ್ಟು ಕ್ಲೀನ್ ಮಾಡ್ಬಿಟ್ಟು ಅದ್ರಲ್ಲಿ ನೀರು ಉಪ್ಪು ಗೊಬ್ಬರ ಎಲ್ಲ ಹಾಕ್ತೀವಿ ಆಮೇಲೇ ಆಮೇಲೇ ಹೂವು ಎಲ್ಲ ಹೆಕ್ಕಿ ಅದ್ರಲ್ಲಿ ಮುಳ್ಳು ದೊಡ್ಡ ದೊಡ್ಡ ಮುಳ್ಳು ಇರುತ್ತೆ ಹೂವು ಅಲ್ಲಿ ಆ ಹೂವು ಎಲ್ಲ ಕಿತ್ತು ಅದ್ನೆಲ್ಲ ಕಟ್ ಮಾಡಿ ಬೇರೆ ಕಡೆ ಹಾಕಿದ್ರ್ ಅದು ಚೆನ್ನಾಗ್ ಹೂವು ಬೆಳೆಯುತ್ತೆ ಅದನ್ನೆಲ್ಲ ಕಟ್ ಮಾಡ್ತೀವಿ ಮತ್ತು ಮತ್ತು ದಾಳಿಂಬೆ ಗಿಡದಲ್ಲಿ ಅದೇ ಆ ಬೊಡ್ಡೆಯಲ್ಲೆಲ್ಲ ಅಷ್ಟು ಕ್ಲೀನ್ ಮಾಡ್ತೀವಿ ಅದ್ರಲ್ಲಿ ಕ್ಲೀನ್ ಮಾಡಿ ಎಲ್ಲ ನೀರು ಬಿಡ್ತದೆತಿ ಉಪ್ಪು ಹಾಕ್ತಿ ಗೊಬ್ಬರ ಅದೆಲ್ಲ ಹಾಕ್ತದೆ

ಅದ್ರಲ್ಲೀ

ಆಮೇಲೇ ಇದು ಇದ್ರಲ್ಲಿ ಏನು ಇದು ಬರ್ತಾಯಿಲ್ಲ ಅದು ಮೂಸಂಬೆ ಹಣ್ಣಿಂದ್ ಅದ್ರಲ್ಲೀ ಇದುದ್ ದ್ರಾಕ್ಷಿ ಗಿಡ ಬಳ್ಳಿಯಲ್ಲಿ ಅದ್ರಲ್ಲೀ ಅಷ್ಟು ಅದು ಹುಲ್ಲು ತೆಗಿಯೋದೆ ಅದು ಸ್ಪ್ರುಟ್ ಸ್ಪ್ರಿಟ್ ಅದನ್ನು ಮುಳ್ಳು ಇರುತ್ತೆ ತುಂಬ ಹುಷಾರ್ದಿಂದ ತೆಗಿಬೇಕು ಅದನ್ನು ಎಲ್ಲ